ಜನರು ಪಟ್ಟಣಗಳಲ್ಲಿ ವಾಸಿಸಲು ಬಯಸುವುದರಿಂದ ಗ್ರಾಮಗಳಲ್ಲಿನ ಯುವಜನತೆಯ ಮದುವೆಯ ವಿಷಯದಲ್ಲಿ ತೊಂದರೆ ಎದುರಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ನಾವು ಇಲ್ಲಿ ಎರಡು ರೀತಿಯ ಜೀವನ ಶೈಲಿಗಳನ್ನು ಮೊದಲು ತಿಳಿಯಬೇಕಾಗುತ್ತದೆ ಮೊದಲ್ನೇದು ಪಟ್ಟಣದ ಜೀವನ ಶೈಲಿ ಪಟ್ಟಣದ ಜೀವನ ಶೈಲಿ ಹೈಫೈ ಜೀವನ ಶೈಲಿಯಾಗಿರುತ್ತೆ ಇಲ್ಲಿ ಯುವಕ ಯುವತಿಯರು ಪಟ್ಟಣದಲ್ಲೇ ಹೆಚ್ಚಾಗಿ ಉದ್ಯೋಗವನ್ನು ಪಡೆಯುತ್ತಾರೆ ಪ್ರತಿ ತಿಂಗಳು ಒಳ್ಳೆಯ ಮಾಸಿಕ ವೇತನವನ್ನು ಪಡೆಯುತ್ತಾರೆ ಅದರ ಜೊತೆಗೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದ್ದಾಗ ಒಳ್ಳೆಯ ಜಾಗ ಒಳ್ಳೆಯ ಮನೆಯನ್ನು ಕಟ್ಟುವುದು ದುಬಾರಿ ವಾಹನ ಬೈಕಾಗಲಿ ಕಾರಾಗಲಿ ಅದರಲ್ಲಿ ಓಡಾಡುವುದು ಇತ್ಯಾದಿಗಳನ್ನು ಬಯಸ್ತಾ ಇದ್ದಾರೆ ಕಛೇರಿಗೆ ತೆರಳುವುದು ಅಲ್ಲಿ ಎ ಸಿಯ ಕೆಳಗಡೆ ಕುಳಿತುಕೊಂಡು ಆರಾಮಾಗಿ ಕೆಲಸ ಮಾಡುವುದನ್ನು ಇಷ್ಟಪಡುತ್ತಾರೆ ಅಲ್ಲದೇ ಉತ್ತಮವಾಗಿರತಕ್ಕಂಥ ವ್ಯವಸ್ಥೆ ಪಟ್ಟಣ ಜೀವನ ಶೈಲಿಯಲ್ಲಿ ಲಭ್ಯವಾಗುತ್ತದೆ ಯುವಕ ಯುವತಿಯರು ಮದುವೆಯಾದ ನಂತರ ತಮ್ಮ ಮುಂದಿನ ಪೀಳಿಗೆಯ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಉತ್ತಮವಾಗಿರತಕ್ಕಂಥ ಶಾಲೆಗಳು ಕಾಲೇಜುಗಳು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಪಟ್ಟಣದಲ್ಲಿಯೇ ಲಭ್ಯವಾಗುವುದನ್ನು ನಾವು ನೋಡಿರುತ್ತೇವೆ ಅದಲ್ಲದೇ ಆರೋಗ್ಯದ ವಿಭಾಗಕ್ಕೆ ಬಂದರೆ ಪಟ್ಟಣಗಳಲ್ಲಿ ಉತ್ತಮವಾಗಿರತಕ್ಕಂಥ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಉತ್ತಮವಾಗಿರತಕ್ಕಂತಹ ಸದಾ ಕಾಲದಲ್ಲೂ ಲಭ್ಯವಾಗಿರುವಂತಹ ಲಭ್ಯವಾಗುವಂತಹ ವೈದ್ಯರು ಇತ್ಯಾದಿಗಳ ವ್ಯವಸ್ಥೆ ಪಟ್ಟಣದಲ್ಲಿಯೇ ಹೆಚ್ಚಾಗಿ ಕಂಡುಬರುತ್ತದೆ ಅಲ್ಲದೇ ತಮ್ಮ ಪಟ್ಟಣ ಜೀವನ ಶೈಲಿಗೆ ಬೇಕಾಗಿರತಕ್ಕಂತಹ ವಸ್ತು ಸಾಮಗ್ರಿಗಳನ್ನು ತಕ್ಷಣವೇ ಹೋಗಿ ತಮಗೆ ಬೇಕಾದ ಕಡಿಮೆ ಸಮಯದಲ್ಲಿಯೇ ಅವುಗಳನ್ನು ಪಡೆದುಕೊಂಡು ಮನೆಗೆ ತರುವುದು ಇತ್ಯಾದಿಗಳು ಭಾಳ ಸುಲಭ ಉದಾಹರಣೆಗೆ ಹೇಳುವುದಾದರೆ ಮನೆಗೆ ಬೇಕಾದಂತಹ ಫ್ಯಾನು ಫ್ರಿಡ್ಜು ಟಿ ವಿ ಸೋಫಾ ಸೆಟ್ಟು ಇನ್ನಿತರೇ ಯಾವುದೇ ಉಪಕರಣಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಆ ಪಟ್ಟಣದಲ್ಲಿಯೇ ಲಭ್ಯವಾಗುತ್ತವೆ ಒಟ್ಟಾರೆ ಈ ಪಟ್ಟಣದ ಜೀವನ ಶೈಲಿ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿರುತ್ತೆಂಬ ಮನೋಭಾವನೆ ತುಂಬಿದೆ ಇದರ ಹೊರತಾಗಿ ಇನ್ನೊಂದು ಜೀವನ ಶೈಲಿ ಗ್ರಾಮದಲ್ಲಿ ಕಂಡುಬರುತ್ತದೆ ಗ್ರಾಮದಲ್ಲಿರುವ ಜನರೆಲ್ಲ ಹೆಚ್ಚಾಗಿ ಕೃಷಿಕರು ರೈತರು ಕೃಷಿಯನ್ನೇ ಅವಲಂಬಿಸಿದ ಜೀವನ ಅವರದ್ದಾಗಿರುತ್ತದೆ ಅದರ ಜೊತೆ ಜೊತೆಗೆ ಪಶುಪಾಲನೆ ಹೈನುಗಾರಿಕೆ ಕುರಿ ಸಾಕಣೆ ಕೋಳಿ ಸಾಕಣೆ ಇತ್ಯಾದಿ ಕೆಲಸಗಳನ್ನು ಕೂಡ ಹಳ್ಳಿಯಲ್ಲಿಯೇ ಗ್ರಾಮದಲ್ಲಿಯೇ ನಾವು ಹೆಚ್ಚಾಗಿ ಕಾಣುತ್ತೇವೆ ಇಲ್ಲಿ ಕೆಲವರು ಉದ್ಯೋಗವನ್ನು ಮಾಡಿದರೂ ಅವರ ವೇತನ ಕಡಿಮೆಯಿರುತ್ತದೆ ಹಳ್ಳಿಯ ಜೀವನ ಶೈಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ನಡೆಯುತ್ತಿರುತ್ತದೆ ಹೀಗೆ ಈ ವಿಭಿನ್ನ ಜೀವನ ಶೈಲಿಯನ್ನು ನಾವು ಪಟ್ಟಣದಲ್ಲಿ ಹಾಗೂ ಗ್ರಾಮದಲ್ಲಿ ನೋಡುತ್ತೇವೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಉನ್ನತ ಶಿಕ್ಷಣವನ್ನು ಸರ್ವೇ ಸಾಮಾನ್ಯವಾಗಿ ಪಡೆದಿರುತ್ತಾರೆ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಹದಿನೆಂಟು ವರ್ಷಗಳವರೆಗೆ ನೀಡುತ್ತಿದೆ ನಂತರದಲ್ಲಿ ಅವರ ಪೋಷಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಮಾಡಿಸಲೇಬೇಕೆಂಬ ಹಠವನ್ನು ಹೊಂದಿರುತ್ತಾರೆ ಅದು ಗ್ರಾಮವಾಗಿರಲಿ ಪಟ್ಟಣವಾಗಿರಲಿ ಆ ನಿಟ್ಟಿನಲ್ಲಿ ಯುವಕ ಯುವತಿಯರು ಉನ್ನತ ಶಿಕ್ಷಣವನ್ನು ಪಡೆದ ನಂತರ ಉದ್ಯೋಗವನ್ನು ಅರಸಿ ಹೋಗುವುದೇ ಪಟ್ಟಣಕ್ಕೆ ಇಲ್ಲದ್ದಿದ್ದರೆ ಅವರು ವಿದೇಶಕ್ಕೆ ಈಗ ಆ ಯುವಕ ಯುವತಿಯರು ಅನಿವಾರ್ಯವಾಗಿ ತಾವು ಪಡೆದಂಥ ಶಿಕ್ಷಣವನ್ನು ಬಳಸಿಕೊಳ್ಳಲೂ ಪಟ್ಟಣಕ್ಕೆ ವಲಸೆ ಬರುತ್ತಿರುವುದನ್ನು ನಾವು ನೀವೆಲ್ಲ ಮೂಕ ಸಾಕ್ಷಿಯಾಗಿ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದೇವೆ ನಮ್ಮ ಮಕ್ಕಳನ್ನೂ ಕೂಡ ನಾವು ಅದೇ ರೀತಿ ಅಣಿ ಮಾಡುತ್ತಿದ್ದೇವೆ ಉದ್ಯೋಗವನ್ನು ಪಟ್ಟಣದಲ್ಲೇ ಮಾಡುವಾಗ ಸಕಲ ಸೌಕರ್ಯಗಳೂ ಹೆಚ್ಚಾಗಿ ಪಟ್ಟಣದಲ್ಲೇ ಸಿಗುವಾಗ ಅವರಿಗೆ ಮಾನಸಿಕ ತೃಪ್ತಿಯನ್ನು ಕೊಡುವಂತಹ ಉನ್ನತ ಜಾಗವೇ ಪಟ್ಟಣವಾಗಿರುವಾಗ ಎಲ್ಲರೂ ಕೂಡ ಪಟ್ಟಣದಲ್ಲೇ ವಾಸಿಸಲು ಬಯಸುತ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ಶಿಕ್ಷಣ ಪಡೆದೋ ಪಡೆಯದೆಯೋ ಶೇಕಡಾ ಐದರಷ್ಟು ಭಾಗ ಹುಡುಗ ಹುಡುಗಿಯರು ಗ್ರಾಮದಲ್ಲಿ ವಾಸಿಸುತ್ತಾರೆ ಇನ್ನು ಮದುವೆಯ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಹುಡುಗ ಆಗಿರಲಿ ಹುಡುಗಿಯೇ ಆಗಿರಲಿ ಗ್ರಾಮದಲ್ಲಿ ಹೋಗಿ ವಾಸ ಮಾಡಲು ಇಷ್ಟಪಡುವುದಿಲ್ಲ ಕಾರಣ ಇಷ್ಟೇ ಅವರಿಗೆ ಅಲ್ಲಿ ಕೃಷಿ ಮತ್ತೊಂದೋ ಉದ್ಯೋಗವನ್ನು ಮಾಡುವ ವ್ಯವಸ್ಥೆ ಗೊತ್ತಿರುವುದಿಲ್ಲ ಮಾಡುವ ಕ್ರಮ ತಿಳಿದಿರುವುದಿಲ್ಲ ಅದನ್ನು ಮಾಡಲು ಇವರು ಮಾನಸಿಕವಾಗಿ ಸಿದ್ಧರಿರುವುದಿಲ್ಲ ಹಾಗಾಗಿ ಇವರ ಒಲವು ಪಟ್ಟಣದ ಕಡೆಯೇ ಇರುತ್ತದೆ ಮದುವೆಯ ವಿಷಯದಲ್ಲಿ ಬಂದಾಗ ಹುಡುಗನಾಗಲಿ ಹುಡುಗಿ ಆಗಲಿ ತನ್ನ ಸಂಗಾತಿಯಾಗುವವರು ಉನ್ನತ ಶಿಕ್ಷಣವನ್ನು ಪಡೆದಿರಬೇಕು ಅದಕ್ಕಾಗಿ ಆ ಶಿಕ್ಷಣವನ್ನು ವೃತ್ತಿಯಾಗಿ ಪರಿವರ್ತನೆಗೊಂಡಿರಬೇಕು ಉತ್ತಮವಾದ ಹಣಕಾಸಿನ ವ್ಯವಸ್ಥೆಯನ್ನು ಹೊಂದಬೇಕು ಇವೆಲ್ಲ ಆಗಬೇಕು ಅಂದರೆ ನಾವು ಪಟ್ಟಣದಲ್ಲಿಯೇ ಇರಬೇಕು ಹಾಗಾಗಿ ಮದುವೆಯ ವ್ಯವಸ್ಥೆಗೆ ಬಂದಾಗ ಎಲ್ಲರ ಹುಡುಗ ಹುಡುಗಿಯರ ಮನಸ್ಥಿತಿ ತಮಗೆ ಬೇಕಾದ ಹುಡುಗ ಅಥವಾ ಹುಡುಗಿ ವರ ಅಥವಾ ವಧು ಹುಡುಕುವಾಗ ಅವರು ಪಟ್ಟಣದ ಕಡೆಗೇ ನೋಡುತ್ತಾರೆ ವಿನಹ ಗ್ರಾಮದ ಕಡೆಗೆ ನೋಡುವುದಿಲ್ಲ ಹಾಗೂ ಆ ಗ್ರಾಮ ಭಾಗದಲ್ಲಿ ನೆಲೆಸಿರುವಂತಹ ಹುಡುಗನ ಬಗ್ಗೆ ಆಗಲಿ ಹುಡುಗಿಯ ಬಗ್ಗೆ ಆಗಲಿ ಇವರಿಗೆ ಅಷ್ಟೊಂದು ಕಾಳಜಿ ಇರುವುದಿಲ್ಲ ಪ್ರತಿಯೊಬ್ಬ ಆ ಹುಡುಗ ಹುಡುಗಿಯರ ಮನಸ್ಸಿನಲ್ಲಿ ಮದುವೆಯಾದ ನಂತರ ನಾವು ಪೇಟೆಯಲ್ಲಿಯೇ ಇರಬೇಕು ಪಟ್ಟಣದಲ್ಲಿಯೇ ಇರಬೇಕೆಂಬುದು ಆಳವಾಗಿ ಬೇರೂರಿರುತ್ತದೆ ಈಗ ಕಳೆದ ಕೆಲವು ವರ್ಷಗಳಿಂದ ಕೊರೋನಾ ನಂತರದಲ್ಲಿ ಸ್ವಲ್ಪ ಭಾಗ ಪಟ್ಟಣದಲ್ಲಿ ಖಾಯಿಲೆಯ ತೀವ್ರತೆಯನ್ನು ಮನಗೊಂಡ ಕೆಲವರು ಇದಕ್ಕೆ ವ್ಯತಿರಿಕ್ತವಾಗಿ ಯೋಚನೆ ಮಾಡುತ್ತಿದ್ದಾರೆ ಆದರೂ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಹೀಗಾಗಿ ಈ ಜೀವನ ಶೈಲಿ ವ್ಯವಸ್ಥೆ ಆರ್ಥಿಕತೆ ಇವುಗಳೆಲ್ಲದು ಒಟ್ಟಾಗಿ ಸಾಮಾಜಿಕ ಸಂಬಂಧ ಇರುವುದರಿಂದ ಮದುವೆ ವಿಚಾರದಲ್ಲಿ ಬಂದಾಗ ಪಟ್ಟಣದ ಕಡೆಗೆ ಎಲ್ಲರ ಗಮನ ಹೋಗುತ್ತಿದೆ ಹುಡುಗ ಹುಡುಗಿಯರಾಗಿರಲಿ ಯುವಕ ಯುವತಿಯರಾಗಿರಲಿ ಪೋಷಕರಾಗಿರಲಿ ಇವರೆಲ್ಲರ ಗಮನ ಪಟ್ಟಣದ ಕಡೆನೇ ಹೋಗ್ತಾಯಿದೆ ಇದರ ಮತ್ತೊಂದು ಅನಾಹುತ ಗ್ರಾಮದಲ್ಲಿರುವ ಯುವಜನತೆಯ ಮದುವೆ ವಿಷಯದಲ್ಲಿ ಅವರ ಮೇಲಾಗುತ್ತಿದೆ ಆದರೆ ಇದು ತಪ್ಪು ಎಂಬ ಮನೋಭಾವನೆ ನನ್ನದು ಇದು ನಂತರದಲ್ಲಾದರೂ ಸರಿಯಾಗಬೇಕೆಂದು ನಾನು ಬಯಸುತ್ತೇನೆ